ಹಲೋ ರೀ ಅವ್ರು ಹೇಳೋದು ಏನುವ ಹಲೋ ಸರ್ ಸರ್ ನಮ್ಗೆ ಟೂರಿಸ್ಟ್ ಗಾಡಿ ಬೇಕಾಗಿತ್ತು ರೀ ನಮ್ದ ಮೈಸೂರು ಹಾಸನ ಹಿಂಗ್ ಒಂದು ಸ್ವಲ್ಪ ಒಂದು ಸ್ವಲ್ಪ ಬಾಡಿಗೆ ಹೊಗ್ಬೇಕು ಆಗಿತ್ತು ರೀ ನಾವು ಹಿಂಗ ಹದಿನೈದು ಜನ ಆದವು ರೀ ಎಷ್ಟು ಬಾಡಿಗೆ ಅಥ್ವ ಎಷ್ಟು ಅಮೌಂಟ್ ಆಗ್ಬೋದು ರೀ ಹಾಂ ರೀ ಒಂದು ಕಿಲೋಮೀಟರ್ಗ್ ಹದಿನೈದು ರೂಪಾಯಿ ಏನ್ರಿ ಸರೇ ಮಾತಾಡೋಣ ರೀ ಅಂದರೆ ನಮ್ನ ಡ್ರೈವರ್ ಗೀವರ್ ಎಲ್ಲ ವ್ಯವಸ್ಥೆ ಇದ್ದಿರ್ಬೇಕು ಮತ್ತು ನಮ್ನ ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡು ಬರ್ಬೇಕು ನಮಗೆ ಗಾಡಿ ನಮ್ಗ ಫೋರ್ ವಿಲ್ಲರ್ ಡಬಲ್ ಟಯರ್ ಬೇಕು ರೀ ಆಯ್ತು ಓಕೆ ಅಣ್ಣ